ಹಲೋ ನಾವು ಒಂದು ಪಾಸ್ಬುಕ್ ಮಾಡ್ಸ್ಬೇಕಾಗಿತ್ರಿ ಎಸ್ ಎಸ್ ಬಿ ಐ ಪಾಸ್ಬುಕ್ಕು ಏನು ಬೇಕಾಗುತ್ತೆ ಡಾಕ್ಯುಮೆಂಟ್ಸು

ಹಾಂ ಹಾಂ

ಚೊಕ್ ಬುಕ್ ಎಲ್ಲ ಬೇಡ ಫಾರ್ಮ್ ಎಲ್ಲ ಫಿಲಪ್ ಮಾಡಕ್ಕೆ ಬರಲ್ವಲ್ರಿ ನಮಗೆ ತುಂಬಿ ಕೊಡ್ತಾರೆ ಅಂತ ಹೇಳ್ತಾರೆ ತುಂಬಲ್ಲ ಮಾರ್ರೆ ಬಂದ್ಬುಟ್ಟು ಅಲ್ಲಿ ಬೈತಾರೆ ಈಗ ಎರಡು ತಿಂಗಳು ಆಫೀಸ್ ಅಲ್ಲಿ ಇಲ್ಲ ಎರಡು ಸಾರಿ ಹೋಗಿ ವಾಪಸ್ ಬಂದೀವಿ ಈಗ ಆಂ ಹಾಂ ಹಾಂ ಸರಿ ಸರಿ ಎಂತ ಇನ್ನೊಂದು ಸಾರಿ ಹೇಳಿರಿ ಎಂತ ಬೇಕು ಡಾಕ್ಯುಮೆಂಟ್ಸ್ ಇನ್ನೊಂದ್ಸಾರಿ ಹೇಳಿರಿ ಹಾಂ

ಹಾಂ ಪಾನ್ ಕಾರ್ಡ್ ಇದೆ ಹಾಂ ಸರಿ ಸಾವಿರ ರೂಪಾಯಿನಾ ಮೊದ್ಲಿನ ತಿಂಗಳು ನೀವೇ ಇಟ್ಬುಡ್ರತೆ ಹೂಂ ಹಾಕ್ಬೇಕು ಈಗ ಇಲ್ವಲ್ರಿ ಈ ತಿಂಗಳು ನೀವೇ ಹಾಕ್ಬಿಟ್ಟಿದ್ರೆ ಅಡ್ಡಿಲ್ಲಾಗಿತ್ತು

ಹಾಂ ಸರಿ ಈಗ ಯಾವಾಗ ಬರಲಿ ನಾನು ಎ ಟಿ ಎಂ ಬೇಡ್ರಿ ಎ ಟಿ ಎಮ್ಮು ಆಮೇಲೆ ಚೆಕ್ ಬುಕ್ಕು ಏನೂ ಬೇಡ ಮಾರಾಯ್ರ ಆಂ ಪಾಸ್ಬುಕ್ಕುಗೆ ಒಂದು ಎಂಟ್ರಿ ಆಗ್ತಾ ಇದ್ದರೆ ಸಾಕು ನಮಗ್ ಹಾಂ ಸರಿ ಸರಿ ನಾಳೆ ಬರ್ತೀವಿ ಹಾಗಾದ್ರೆ ಹೋ ಸರಿ ಆತು ಎಷ್ಟು ಗಂಟಿಗೆ ಬರ್ಬೇಕು ನಾವು ಈಗ ಇದೇ ನಂಬರ್ ಅಲ್ವ ರಿಸೀವ್ ಮಾಡ್ತೀರ ತಾನೇ ಮತ್ತೆ ಕಡೀಗ್ ಹೋಗಿ ಎಲ್ಲಾದ್ರು ಕುತ್ಗಬಿಟ್ಟೀರಿ ನಾವು ಫೋನ್ ಮಾಡಿ ಮಾಡಿ ಮತ್ತೆ ಮಾರ್ ವಾಪಸ್ ಬರ್ಬಾಕಾಗತ್ತೆ ನಮ್ಗೆ ಎಲ್ಲೇ ಆ ಬಸ್ ನಾವು ಒಳ್ಳೆಯ ನಮ್ಮ ಕಡೆ ಇಲ್ಲವಲ್ಲ ನಮ್ಮ ಕಡೆ ಇಲ್ಲ ಹಳ್ಳಿಯಲ್ಲಿ ಬಸ್ಸು ಗೌರ್ಮೆಟ್ ಬಸ್ಸು ಊಂ ಸರಿ ಹಾಗೇ ಮಾಡ್ತೀವಿ ಈಗ ನಾಳೆ ಹತ್ತು ಗಂಟಿಗೆ ಬತ್ತೀವಿ ನಾವು ಸರಿ ಸರಿ ಇಡಲಾ